ನನಗೆ ಅಂದರೆ ನಾವು ತಯಾರಿಸುವ ಅಡಿಗೆ ಅಂದರೆ ಇದು ನನಗೆ ಪಲಾವು ಬಿರಿಯಾನಿ ಇದೆಲ್ಲ ನನಿಗಿಷ್ಟ ಆದರೆ ಅದು ಸ್ವಲ್ಪ ಸ್ವಲ್ಪ ನಾನು ಈಗ ಯೂಟ್ಯೂಬು ಮತ್ತು ಈ ಟಿವಿಯಲ್ಲಿ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಕಲಿತೆ ಅಂದರೆ ನನ್ನದು ಮಕ್ಕಳು ಮಕ್ಕಳು ಸಹ ನಮ್ಗೆ ಹೀಗೆ ಎಲ್ಲ ಹೇಳಿಕೊಟ್ಟು ಸ್ವಲ್ಪ ಇದು ಮಾಡಿದ್ದರು ನೀವು ನೋಡಿ ಟಿವಿಯಲ್ಲಿ ಬರ್ತದೆ ಈ ಮೊಬೈಲಲ್ಲೆಲ್ಲ ಬರ್ತದೆ ನೋಡಿ ನೋಡಿ ನೀವು ಕಲಿಯಿರಿ ಇದೊಂದು ಕಠಿಣ ಸಮಸ್ಯೆ ಅಂದರೆ ನನಗೆ ತುಂಬ ಇಷ್ಟವಾದ ಒಂದು ಬಿರಿಯಾನಿ ಅಂದರೆ ಮತ್ತು ಇದೆಲ್ಲ ಬನ್ಸ್ ಇದು ಕೂಡ ನಾನು ಕೆಲವು ಸಲ ಇದು ಮಾಡಲಿಕ್ಕೆ ಟ್ರೈ ಮಾಡಿ ಮಾಡಿದ್ದೇನೆ ಆದ್ರೂ ಇದೊಂದು ಕಠಿಣ ಸಮಸ್ಯೆ ಅಂದರೆ ಆಸೆ ಆದ್ರೂ ತಿನ್ನಬೇಕು ಅಂತ ಒಂದು ಇದು ಬಯಸಿ ಬಯಸಿ ತಿನ್ನುವಂತದ್ದು ಇದೆಲ್ಲ ನನಗೆ ಮತ್ತು ಈ ಎಲ್ಲ ಒಗ್ಗ ಒಗ್ಗರಣೆ ಅಂದರೆ ಇದು ಇದ್ಹಾಕಿ ಈ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ ಅದು ತುಂಬ ನನಗಿಷ್ಟ ಅಂದರೆ ಇದು ಈ ಇದು ವ ಎಂಥ ಅಂದರೆ ನಮ್ಮದು ಇದು ಮಾಡ್ತಾರೆ ಅನ್ನ ಇಟ್ಟು ಅದನ್ನು ಪುಲಿ ಪುಲಿಯೋಗರೆ ಅಂತ ಒಂದು ಮಾಡ್ತಾರೆ ಅದು ಕೂಡ ನನಗೆ ತುಂಬ ಇಷ್ಟ ಅಂದರೆ ಅದಕ್ಕೆ ಎಲ್ಲ ಇದು ಮಾಡಿ ಪುಡಿ ಮಾಡಿದ್ದೆಲ್ಲ ಹಾಕ್ತಾರಲ್ಲ ಅದೇ ಈ ಸೊಪ್ಪು ಸೊಪ್ಪುಗಳನ್ನೆಲ್ಲ ಹಾಕ್ತಾರೆ ಈ ಸೊಪ್ಪುಗಳನ್ನು ಹಾಕಿ ಎಲ್ಲ ಮಾಡುವ ಇದು ನನಗೆ ತುಂಬ ಇಷ್ಟ ಮತ್ತು ನಾನು ಇದೆಲ್ಲ ನಮ್ಮದು ಜ್ಯೂಸು ಕೆಲವ್ರಿಗೆ ಜ್ಯೂಸಿನ ಬಗ್ಗೆ ಸಹ ಹೇಳೋದಾದರೆ ಅದು ಕೂಡ ನನಗೆ ತುಂಬ ಇಷ್ಟ ಅಂತ ಎ ನನಗೆ ನಾನು ಇದಕ್ಕೆ